ನಾನು ತಿಳ್ಕೊಂಡಿರೊ ಸಾಹಿತ್ಯ ಯಾವುದೆಂದ್ರೆ ನಾನು ತಿಳ್ಕೊಂಡಿರೋದು ಮಕ್ಕಳ ಸಾಹಿತ್ಯ ಮಕ್ಕಳ ಸಾಹಿತ್ಯ ಎಂದರೆ ಮಕ್ಕಳ ಮನಸ್ಸನ್ನು ಅರಳಿಸಿ ಮತ್ತು ಕುತೂಹಲವನ್ನು ಕೆರಳಿಸಿ ಕಲ್ಪನೆಯನ್ನು ರೂಪಿಸಿ ಭಾವನೆಗಳನ್ನು ಪ್ರಚೋದಿಸುವಂತಹ ಇದೊಂದು ಸಾಹಿತ್ಯ ಆಗಿದೆ ಕನ್ನಡ ಸಾಹಿತ್ಯ ಆನಂದದಲ್ಲಿ ಅವರ ವ್ಯಕ್ತಿಯನ್ನು ರೂಪಿಸುವಂತಹ ಒಂದು ಮಕ್ಕಳ ಸಾಹಿತ್ಯವಾಗಿದೆ ಕನ್ನಡದಲ್ಲಿಯೆ ನಾವು ಈ ಉದ್ದೇಶವನ್ನು ಈಡೇರಿಸುವಂತಹ ಸಾಹಿತ್ಯ ಇತ್ತಾದರು ಅದಕ್ಕೆ ಮಕ್ಕಳ ಸಾಹಿತ್ಯವೆಂಬ ಸ್ಪಷ್ಟ ರೂಪವನ್ನು ಬಂದಿದೆ ಏನಪ್ಪ ಅಂತಂದರೆ ಆಧುನಿಕ ಶಿಕ್ಷಣ ಹಾಗು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಎನ್ನಬಹುದು ನಾವು ಮಕ್ಕಳ ಸಾಹಿತ್ಯವನ್ನು ನಾವು ಈಗಾಗಲೆ ಮಕ್ಕಳ ಬಗ್ಗೆ ಏನು ತಮಾಷೆ ಎಲ್ಲ ತಿಳ್ಕೊಂಡಿರ್ತೀವಿ ಮಕ್ಕಳು ಒಂಥರ ಮಣ್ಣು ಇದ್ದಾಗೆ ಮಣ್ಣು ಎಂದೆ ಸುಣ್ಣ ಒಂದೆ ಏನು ನಾವು ತಿಳ್ಕೊತೀವಿ ಮಕ್ಳಿಗೆ ಏನು ಗೊತ್ತಿರತ್ತೆ ಹೇಳ್ರಿ ಅದು ಇದು ಸಹಜವಾಗಿ ಆಡ್ತಾನೆ ಇರ್ತಾರೆ ಅದನ್ನು ನೋಡಿಬಿಟ್ಟು ಜಗಳ ಅದು ಇದು ಮಾಡ್ಕೊತಾನೇ ಇರ್ತಾರೆ ಅದಕ್ಕೆ ಎಲ್ಲ ಸಹಜವಾಗಿ ಆಗ್ತಾನೆ ಇರುತ್ತೆ ಆದರೆ ಬೇರೆಯವ್ರು ಮಕ್ಕಳಿಗೆ ಥು ಇವ್ರ್ಯಾರು ಇವರು ಮಕ್ಳಿಗೆ ಬುದ್ಧಿ ಕಲ್ಸೋಕ್ಕಾಗಲ್ವಾ ಹಂಗೆ ಹಿಂಗೆ ಅನ್ನೋಥರ ಒಂದೊಂದು ಟೈಮ್ ಜಗಳನು ಆಗ್ತಿರುತ್ತೆ ಒಂದೊಂದು ಟೈಮ್ ತಮಾಷೆನು ಇರುತ್ತೆ ಮಕ್ಕಳ ಸಾಹಿತ್ಯ ಒಂಥರ ಅದೊಂತರ ಒಂದು ಅದ್ಭುತ ಬಿಡ್ರಿ ಅದು ಹೇಳೋಕೆ ಆಗಲ್ಲ ಅದು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅದೇನೊ ಹೇಳ್ತಾರಲ್ಲ ಬೇರೆಯವರೆಲ್ಲ ಏನು ಮಕ್ಳಿಗೆ ಬುದ್ಧಿ ಕಲ್ಸಿದ್ದಾರೆ ಆ ಥರ ಈ ಥರ ಅಂದ್ಕೊತಾರೆ ಆದರೆ ಅವೆಲ್ಲ ಮಕ್ಕಳು ಟೈಮ್ ಆ ಇರೋ ಟೈಮಲ್ಲಿ ಆಡುವಂತದ್ದು ಮಕ್ಕಳು ಒಂಥರ ಅದೇನೊ ಹೇಳ್ತಾರಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರಲ್ಲ ಅದನ್ನು ನಾವು ಕಂಡು ಹಿಡಿಬೋದು ಬೇರೆಯವ್ರೆಲ್ಲ ಆಡಿಕೊಂಡ್ರು ಸಹ ನಾವು ಮಕ್ಕಳ ಬಗ್ಗೆ ಏನು ವರ್ಣಿಸಲು ಆಗಲ್ಲ ಮಕ್ಳಿಗೆ ಎಷ್ಟೆ ಆದರೂ ಸಹ ತಾಯಿ ಒಂಬತ್ತು ತಿಂಗಳು ಹೆತ್ತು ಹೊತ್ತಿರ್ತಾರೆ ಇದೆಲ್ಲ ನಾನು ಮಕ್ಕಳ ಸಾಹಿತ್ಯದಲ್ಲಿ ಸ್ವಲ್ಪ ಮಕ್ಕಳು ಒಂಥರ ನನಗೆ ಅರಳಿಸಿದ ಮನಸ್ಸಾಗಿದೆ ಕುತೂಹಲ ತುಂಬ ಕೆರಳಿಸಿದ್ದಾರೆ ಮಕ್ಕಳು ಭಾವನೆ ಸಹ ತುಂಬ ಪ್ರಜ್ವಲಿಸಿ ಆದ ಕಾರಣ ಮಕ್ಕಳ ಸಾಹಿತ್ಯವನ್ನು ತುಂಬ ಇಷ್ಟಪಡ್ತೀನಿ